ನಾವು ಒಳ್ಳೆಯ ಚಹಾ ಛಾಯಾಚಿತ್ರವನ್ನು ತೆಗಿಬೇಕು ಅಂತಂದರೆ ನಾವು ತುಂಬ ಕ್ರಮಗಳನ್ನು ಅನುಸರಿಸಬೇಕು ಮೊದಲನೇದಾಗಿ ನಾವು ಒಳ್ಳೆಯ ಗುಣಮಟ್ಟದ ಉಪಕರಣಗಳನ್ನು ತಗೋ ತಗೋಬೇಕು ಕಡಿಮೆ ರೇಟಿಗೆ ಸಿಕ್ತು ಅಂತ ಯಾವ್ದು ಯಾವುದೋ ಉಪಕರಣವನ್ನು ತೊಗೊಂಡರೆ ಕ್ಯಾಮ್ರಾವನ್ನು ತೊಗೊಂಡರೆ ನಾವು ಚೆನ್ನಾಗಿರೋದು ಕ್ಯಾ ಛಾಯಾಚಿತ್ರವನ್ನು ಹಿಡಿಯೋಕೆ ಸಾಧ್ಯ ಆಗೋದಿಲ್ಲ ಮತ್ತೆ ನಾವು ಕೇಂದ್ರ ಬಿಂದುವನ್ನು ಸೆಟ್ ಮಾಡ್ಕೋಬೇಕು ಯಾವ ಫೋಟೋನ ತೆಗಿಬೇಕು ಅದರದ್ದು ಕೇಂದ್ರ ಬಿಂದು ಹೇಗಿರ್ಬೇಕ್ ಅಂತ ಮತ್ತೆ ನಾವು ಆ್ಯಂಗಲ್ಸನ್ನು ನೋಡಿ ಇಟ್ಕೋಬೇಕು ಮತ್ತು ಬಾರ್ಡರ್ ಬಗ್ಗೆ ಗಮನ ಕೊಡಬೇಕು ಚೌಕಟ್ಟಿನ ಬಗ್ಗೆ ಮತ್ತೆ ಆದಷ್ಟು ಆಕರ್ಷ ಬೆಳಕನ್ನು ಉಪಯೋಗಿಸಬೇಕು ಆ ಕಡೆ ಈ ಕಡೆ ಲೈಟಿಂಗ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಫಿಲ್ಟರ್ಸ್ಗಳನ್ನು ಮತ್ತು ಸೆಟ್ಟಿಂಗ್ಸ್ಗಳನ್ನು ಬಳಸಬೇಕು ಮತ್ತೆ ಸಾಕಷ್ಟು ಕ್ಲಿಕ್ಸ್ ಮಾಡಬೇಕು ಬೇರೆ ಬೇರೆ ತುಂಬ ಫೋಟೋಸನ್ನು ತೆಗಿಬೇಕು ಅದನ್ನು ನಾವು ಎಡಿಟ್ ಕೂಡ ಮಾಡ್ಬೋದು ಮತ್ತೆ ಸರಳವಾದ ಬ್ಯಾಗ್ರೌಂಡನ್ನು ಬಳಸಿ ವಿಶೇಷವಾಗಿ ಭಾವಚಿತ್ರ ತೆಗೆಯುವಂತ ಸಮಯದಲ್ಲಿ ಸರಳವಾದ ಹಿನ್ನೆಲೆಗಳನ್ನ ಬಳಸಬೇಕು ಪ್ಲೇನ್ ವೈಟ್ ಶ ಬ್ಯಾಗ್ರೌಂಡನ್ನು ಬಳಸಬೇಕು ಮತ್ತು ನಂತರ ನಾವು ನಮ್ಮ ಸಮಯವನ್ನು ತೆಗೆದುಕೊಂಡು ಒಂದು ಫೋಟೋವನ್ನು ಕ್ಲಿಕ್ ಮಾಡಬೇಕು ಈ ರೀತಿ ಈ ಕ್ರಮಗಳನ್ನು ಬಳಸೋದರಿಂದ ನಾವು ಒಳ್ಳೆಯ ಛಾಯಾಚಿತ್ರವನ್ನು ತೆಗಿಬೋದು ಅಂತ ನಾನು ಹೇಳ್ತೇನೆ